ಈ ರೀತಿ ರೀಸೆಂಟಾಗಿ ನಮ್ಮ ಹಳ್ಳಿಯಲ್ಲಿ ಒಂದು ಕೈ ಫ್ಯಾಕ್ಚರ್ ಆಗಿತ್ತು ನಮ್ಮ ಹುಡುಗಂದು ಏನಾಗಿದೆ ಅವ್ನಿಗೆ ಹೇಳ್ತಿದ್ದೆ ನಾನು ರೀಸೆಂಟಾಗಿ ಹೇಳ್ತಿದ್ದೆ ಏಯ್ ನಿ ಜಾಸ್ತಿ ಎಗರಾಡ್ಬೇಡ ಅವನು ಹಂಗೆ ಕಾಂಪೌಂಡಿಂದ ಎಗರೋದು ಅಂತೇಳಿ ಎಲ್ಲ ಕೆಲಸ ಮಾಡ್ತಿದ್ದ ನಾನು ಅದ್ಕಿಂತ ಒಂದು ತ್ರೀ ಡೇಸ್ ಮುಂಚೆನೇ ಹೇಳಿದ್ದೆ ಅವನಿಗೆ ಹಿಂಗೆ ಎಗ್ರ ಬೇಡಪ್ಪ ಕಾ ಕೈ ನೋವಾಗುತ್ತೆ ಎ ಕಾಲು ಏನಾದರು ಕ್ಕೆ ಉಳುಕ್ತವೆ ಅಂತೆಳಿ ಹೇಳಿದ್ದೆ ಅವ್ನಿದು ಮೊನ್ನೆ ಏನಾಗಿದೇ ಮೊನ್ನೆ ಬಂದಿದಾನೆ ಮಧ್ಯಾಹ್ನ ಮನೇಲೆ ಅಳ್ಕೊಂತ್ ಕೂತಿದ್ದ ಒಬ್ಬಹುಡ್ಗ ನಮ್ಮ ರಿಲೇಟಿವ್ ಆಗಬೇಕು ಅಳ್ತಿದ್ದ ಯಾಕೆ ಅಳ್ತಿದಾನೆ ಅಂತ ಎಲ್ಲರೂ ನೋಡ್ತಿದಾರೆ ಅವನು ಎ ತೋರ್ಸೋಕ್ ರೆಡಿ ಇಲ್ಲ ತೋರ್ಸೋಕ್ ರೆಡಿ ಇಲ್ಲಆಮೇಲೆ ಅವ್ರ ಅಮ್ಮನ ಹತ್ತಿರ ಹೋಗಿ ಹಿಂಗೆ ಕೈ ತೋರಿಸಿ ನಾ ಬಿದ್ಬಿಟ್ಟೆ ನಾನೂ ಕೈ ಯಾಕೋ ಉಳ್ಕಿದಂಗ್ ಆಗಿದೆ ಸ್ವಲ್ಪ ಫ್ಯಾಕ್ಚರ್ ಆಗಿದೆ ಅಂದರು ಸ್ವಲ್ಪ ಬಾವು ಬಂದಿತ್ತು ನೋವುಹತ್ರ ಸ್ವಲ್ಪ್ ಬಿದ್ದಿರೋದು ಒನ್ ಟು ಹವರ್ಸ್ ಆಗಿತ್ತೇನೋ ಅವ್ನು ಬಿದ್ಬಿಟ್ಟು ಮನೇಗೆ ಬಂದಾಗ ಬಾವು ಬಂದಿತ್ತು ಅವರಮ್ಮ ಅಂದರು ಅಪ್ಪ ಅವ್ರ ಅಪ್ಪಂಗೆ ಹೇಳಿದ್ರು ಹಿಂಗೆ ಬಿದ್ದೂ ಒಂದು ಸ್ವಲ್ಪ ಕ ಕೈ ಬಾವು ಬಂದಿದೆ ನೋಡು ಅಂತೇಳಿ ಅವ್ರ್ ಅಪ್ಪ ನೋಡಿಬಿಟ್ಟು ಹೋಗಿ ಒಂದು ಒಂಚೂರು ಮೂವು ಅದು ಈಗ ಮೂ ಬರುತ್ತಲ್ಲಾ ಆ ಮೂವು ತಂದುಬಿಟ್ಟು ಹಚ್ಚಿದ್ರು ನೋಡೋಣ ಸಾಯಂಕಾಲ ಹೊತ್ತು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಅವರು ಸ್ವಲ್ಪ್ ಮೂವ್ ಹಚ್ಬಿಟ್ಟು ಸ್ವಲ್ಪ್ ಊಟ ಗೀಟ ಮಾಡಿಸಿ ಮಲಗ್ಸಿದ್ರು ಬಟ್ ಆ ಪೇಯ್ನಿಗೆ ಅವ್ನಿಗೆ ಏನು ಆಗ್ತಿದೆ ನಿದ್ದೆ ಬರ್ತಿಲ್ಲ ಭಾಳ ಪೇಯ್ನ್ ಇದೆ ಅದು ಆ್ಯಕ್ಚುಲಿ ಅವನಿಗೆ ನಿದ್ದೆ ಬರ್ತಿಲ್ಲ ನೋಡ್ದೆ ನೋಡ್ದೆ ಅಳ್ಕ ಅಳ್ತನೇ ಇದಾನೆ ಇವತ್ತು ಸಾಯಂಕಾಲ ಒಂದು ಆರು ಏಳು ಗಂಟೆ ಆಯಿತು ಆರು ಏಳು ಗಂಟೆ ಆದಮೇಲೆ ಆಸ್ಪತ್ರೆಗೆ ಅಲ್ಲೇ ಲೋಕಲಲ್ಲಿ ಹಳ್ಳಿಯಲ್ಲಿ ಲೋಕಲ್ ಹಾಸ್ಪಿಟ್ಲ್ ಇತ್ತು ಒಂದು ಅಲ್ಲಿಗ್ ಹೋದ್ವಿ ಅಲ್ಲಿ ಹೋದಾಗ ಏನಾಯಿತು ಡಾಕ್ಟ್ರ್ ನೋಡಿಬಿಟ್ಟು ಯಾಕೋ ಬಾವು ಬಂದಿದೆ ಅಂತೇಳಿ ಎಲ್ಲ ನೋಡಿ ಒಂದು ಇಂಜೆಕ್ಷನ್ ಮಾಡಿದ್ರು ಒಂದು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಮಾಡಿ ಒಂದೆರಡು ಮಾತ್ರೆ ಕೊಟ್ಬಿಟ್ಟು ನೋಡೋಣ ಸರ್ ಸ್ವಲ್ಪ ಬೆಳಗ್ಗೆ ಒಂದು ಎಕ್ಸ್ರೇ ಮಾಡ್ಸೋಣ ಯಾಕಂದರೆ ಸ್ವಲ್ಪ ಬಾವು ಇದೆ ನೋಡ್ಕೊಂಡು ಸ್ವಲ್ಪ ಎಕ್ಸ್ರೇ ಮಾಡಿಬಿಟ್ರೆ ಆಯ್ತ್ ನಾಳೇ ಸರ್ ಇದು ಕರೆಕ್ಟಾಗಿ ಗೊತ್ತಾಗಿ ಬಿಡುತ್ತೆ ಏನಾಗಿದೆ ಏನಿಲ್ಲ ಅಂತೇಳಿ ಬಿಟ್ಟು ಅಂತೇಳಿ ಅವರು ಹೇಳ್ ಕಳಿಸಿದ್ರು ರಾತ್ರಿ ಸ್ವಲ್ಪ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಹಾಕಿತ್ತಲ ಸ್ವಲ್ಪ್ ಟ್ಯಾಬ್ಲೆಟ್ಸ್ ಇತ್ತು ಆ ಟ್ಯಾಬ್ಲೆಟ್ಸ್ ಹಾಕೊಂಡಿದ್ದ ಹಾಗಾಗಿ ಸ್ವಲ್ಪ ರಾತ್ರಿ ನಿದ್ದೆ ಮಾಡಿದಾನೆ ರಾತ್ರಿ ಒಂದು ಮೂರು ಗಂಟೆ ಸುಮಾರು ನಾಲ್ಕು ಗಂಟೆ ಸುಮಾರಿಂದ ಸ್ವಲ್ಪ್ ಜಾಸ್ತಿ ಪೇಯ್ನ್ ಆಗಿದೆ ಆ ಪೇಯ್ನ್ ಕಿಲ್ಲರ್ದು ಡೋಸೆಲ್ಲ ಹೋಗಿದೆಯಲ್ಲ ಮೈಯಲ್ಲಿ ಹೋದಾಗ ಅವನಿಗೆ ಸ್ವಲ್ಪ್ ಜಾಸ್ತಿ ನೋವು ಕಾಣ್ತಿದೆ ಮತ್ತು ಅಳು ಸ್ಟಾರ್ಟ್ ಮಾಡಿದಾನೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನೋಡಿದಾಗ ಬಾವು ಭಾಳ ಜಾಸ್ತಿ ಆಗಿತ್ತು ಅಂದರೆ ಮುಂಚೆಗಿಂತ ಬಾವು ಸ್ವಲ್ಪ ಭಾಳ ದಪ್ಪ ಆಗಿತ್ತು ಯಾಕಂದರೆ ಕೀಲು ಉಳ್ಕ್ ಬಿಟ್ಟಿದೆ ಕೈಯಿಂದು ಅವಾಗ ಏನಾಯಿತೂ ಅವ್ರು ಏನು ಮಾಡಿದರು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಒಂದ್ಸರಿ ಹಾಸ್ಪಿಟ್ಲಿಗೆ ಇಲ್ಲೇ ಒಂದು ಒಂದು ತರ್ಟಿ ಕಿಲೋ ಮೀಟ್ರು ದೂರದಲ್ಲಿ ಒಂದು ತಾಲೂಕು ಹೆಡ್ ಕ್ವಾಟರ್ಸ್ ಇದೆ ಅಲ್ಗೆ ಹೋಗೀ ಈಗ ಇವ್ರು ಇರ್ತಾರಲ್ಲ ಮ ಇದು ಮೂಳೆ ತಜ್ಞರು ಅವ್ರು ಇರ್ತಾರೆ ಅವ್ರಹತ್ರ ಹೋಗೀ ಹೋಗ್ಬರೋಣ ಅಂತೇಳಿ ಬೆಳಗ್ಗೆ ರೆಡಿ ಆಗಿ ಹೋದ್ರು ಹೋಗ್ಬಿಟ್ಟು ಅಲ್ಲೀ ನೋಡುವ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರಿಗೆಲ್ಲ ತೋರ್ಸಿದಾರೆ ಡಾಕ್ಟ್ರ್ ಏನು ಮಾಡಿದಾರೆ ಫಸ್ಟ್ ನೋಡಿ ಆ ಮೊಳೆದೆಲ್ಲ ಸ್ವಲ್ಪ ಅವ್ನ ಕೈಯೆಲ್ಲ ಒತ್ತಿ ನೋಡಿದಾರೆ ಎಲ್ಲಿ ನೋವಿದೆ ಏನಿದೆ ಏನಾಗಿದೆ ಹೇಗೆ ಬಿದ್ದಿದಾನೆ ಏನು ಹೊಡ್ದಿರೋದು ಅಲ್ಲಿ ನೋಡ್ಕೊಂಡಿದಾನೆ ಅದು ಬಿದ್ದಿರೋದು ಗೊತ್ತಾಗಿದೆ ಅವರಿಗೆ ನೋಡೋಣ ಬಾವು ಜಾಸ್ತಿ ಇರೋದ್ರಿಂದ ಫಸ್ಟ್ ಒಂದು ಎಕ್ಸ್ರೇ ಮಾಡ್ಸಿಬಿಡೋಣ ಅದು ಆದಮೇಲೆ ಏನಾಗಿದೆ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ಅದ್ರ ಪ್ರಕಾರ ನಾವೂ ಟ್ರೀಟ್ಮೆಂಟ್ನ ಮುಂದ್ವರ್ಸೋಣ ಅಂತೇಳಿಬಿಟ್ಟು ಅವರು ಫಸ್ಟ್ ಎಕ್ಸ್ರೇಗೇ ರೆಕಮೆಂಡ್ ಮಾಡಿದರು ಆಮೇಲೆ ಎಕ್ಸ್ರೇಗೆ ಹೋಗ್ಬಿಟ್ಟು ಎಕ್ಸ್ರೇ ಎಲ್ಲ ತೋರಿಸ್ಕೊಂಬಂದಾಗ ಎಕ್ಸ್ರೇ ಅಲ್ಲಿ ಕ್ಲಿಯರ್ ಆಗ ಪಿಕ್ಚರ್ ಇದೆ ಏನಂತಂದರೆ ಸ್ವಲ್ಪ ಅದು ಜಾಯಿಂಟ್ ಏನು ಇರುತ್ತಲ್ಲಾ ಕೀಲು ಅಲ್ಲಿ ಸ್ವಲ್ಪ ಜಾಯಿಂಟ್ ತಪ್ಪಿದೆ ಜಾಯಿಂಟ್ ತಪ್ಪಿದಾಗ ಡಾಕ್ಟ್ರಿಗೆ ಬಂದು ತೋರಿಸ್ದಾಗ ಅವರು ಅದೇ ಹೇಳಿದರು ಇನ್ನಿ ಸ್ವಲ್ಪ ಜಾಯಿಂಟ್ ಇದಾಗಿದೆ ಪಟ್ಟು ಹಾಕ್ಲೇಬೇಕಾಗುತ್ತೆ ಒಂದು ಟ್ವಂಟಿ ಡೇಸ್ ಪಟ್ಟು ತೆಗಿಯೋಂಗಿರಲ್ಲ ಅವ್ನಿಗೆ ಏನಿದ್ರೂ ಜಸ್ಟ್ ಟ್ವಂಟಿ ಡೇಸ್ ಪಟ್ಟು ಕಟ್ಟಿದಮೇಲೆ ಬೇಕಾದರೆ ಒಂದು ಟ್ವಂಟಿ ಡೇಸ್ ಡೈರೆಕ್ಟಾಗಿ ಬಂದು ನೀವು ಬಿಚ್ಚಿಸ್ಕೊಂಡ್ ಹೋಗ್ರಿ ಅದ್ರ ಜೊತೆನೆ ನಾವು ಒಂದು ಸ್ವಲ್ಪ್ ಇಂಜೆಕ್ಷನ್ ಮಾಡ್ತೀನಿ ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ಸು ಕೂಡ ಬರ್ಕೊಟ್ಟಿದ್ರು ಅದ್ರಲ್ಲಿ ಅಕಸ್ಮಾತ್ ಏನಾದರು ಸ್ಕಿನ್ ಅಲರ್ಜಿ ಏನಾದರು ಈ ಬ್ಯಾಂಡೇಜಿಂದ ಆಯಿತು ಅಂತಂದರೆ ಬೇಕಾದರೆ ಒಂದ್ಸಾರಿ ಎಮರ್ಜನ್ಸಿಗೆ ಬಂದು ಹೋಗಿ ನೋಡೋಣ ಅದನ್ನು ಏನಾಗುತ್ತೆ ಅಂತೇಳಿ ಅವರು ಹೇಳಿ ಕಳಿಸಿದ್ರು ಅದಾದಮೇಲೆ ಮನೇಗೆ ಬಂದರು ಅವನು ಸ್ವಲ್ಪ ಬ್ಯಾಂಡೇಜೆಲ್ಲ ಹಾಕಿದಾಗಿಂದ ಸ್ವಲ್ಪ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ ಕೊಟ್ತಾಗಿಂದ ಈಗ ಸ್ವಲ್ಪ ಓಡಾಡಿ ಒಂದು ಈಗ ನಿನ್ನೆಯಿಂದ ಸ್ವಲ್ಪ ಚೆನ್ನಾಗ್ ಓಡಾಡ್ತಿದಾನೆ ಊಟನು ಚೆನ್ನಾಗ್ ಮಾಡ್ತಿದ್ದ ಮತ್ತು ಡಾಕ್ಟ್ರ್ ಸಜೇಶನ್ ಏನು ಮಾಡಿದಾರಲ್ಲ ಈ ಎಲ್ಬೋ ಸ್ವಲ್ಪಾ ಇದು ಆಗಿರೋದ್ರಿಂದ ಜಾಯಿಂಟ್ ತಪ್ಪಿರೋದ್ರಿಂದ ಸ್ವಲ್ಪ ಮಾಂಸದ ಇದು ಏನು ಕ್ಯಾಲ್ಸಿಯಮ್ ಅಂಶ ಕೊಡಬೇಕು ಯಾಕಂದ್ರೆ ಇನ್ನು ಬೆಳಿಯೋ ಹುಡುಗ ಅವ್ನಿಗೆ ಸ್ವಲ್ಪ್ ಕ್ಯಾಲ್ಸಿಯಮ್ ಅಂಶ ಜಾಸ್ತಿ ಕೊಟ್ಟಂಗೆಲ್ಲ ಜಾಯಿಂಟು ಅದು ಕರೆಕ್ಟಾಗಿ ಕೂಡ್ಕೊಳ್ಳುತ್ತೆ ಆಮೇಲೆ ಬೋನ್ಸ್ ಕೂಡ ಗಟ್ಟಿ ಆಗುತ್ತೆ ಅಂತೇಳಿ ಅವ್ರು ರೆಕಮಂಡ್ ಮಾಡಿದ್ರು ಸ್ವಲ್ಪ ನಾನ್ವೆಜಲ್ಲಿ ಆಗಿರ್ಬೋದು ಈ ಮೂಳೇ ಕ್ಯಾಲ್ಸಿಯಮ್ ಮೂಳೆಯಲ್ಲಿರ್ತಕ್ಕಂಥ ಒಂದು ಕ್ಯಾಲ್ಸಿಯಮ್ ಅಂದರೆ ತಲೆ ಕಾಲು ಏನೋ ಅಂತಾರೆ ಅಂಥವ್ನೆಲ್ಲ ಸ್ವಲ್ಪ ಚೆನ್ನಾಗ್ ಊಟ ಮಾಡಿಸಿ ಸ್ವಲ್ಪ ಮಾಡಿಸಿ ಅಂತೆಲ್ಲಾ ಹೇಳಿ ರೆಕಮಂಡ್ ಮಾಡಿದರು ಮನೇಲು ಕೂಡ ಸ್ವಲ್ಪ ಊಟ ಎಲ್ಲ ಚೆನ್ನಾಗ್ ಮಾಡಿಸಿ ಹಣ್ಣು ಹಂಪ್ಲು ಯಾವುದೇ ರೀತಿಯ ಊಟಕ್ಕೆನು ರಿಸ್ಟ್ರಿಕ್ಷನ್ ಏನಿರೋಲ್ಲ ಎಲ್ಲ ಊಟ ಮಾಡಲಿ ಸ್ವಲ್ಪ ಅವನಿಗೆ ಕ್ಯಾಲ್ಸಿಯಮ್ ಅಂಥದ್ ಮೂಳೆ ಅಂಥದ್ ಕೊಡಿ ಅಂತೇಳ್ಭಿಟ್ಟು ಅವರು ಸಜೆಸ್ಟ್ ಮಾಡಿದ್ರು ಈಗ ಮನೇಲಿ ಬಂದು ಆರಾಮಾಗಿ ಇದಾನೆ ಈಗ ಅದೇ ಒಂದು ಟ್ವಂಟಿ ಡೇಸ್ ಬಿಟ್ಟು ಆದಮೇಲೆ ಅವನು ಕರ್ಕೊಂಡು ಹೋಗಿ ಆ ಬ್ಯಾಂಡೇಜ್ನ ತೆಗಿಯೋದು ಅದು ಮತ್ತ ಮತ್ತೊಂದು ಅದನ್ನು ನೋಡ್ಕೊಂಡು ಅದ್ರ ಪ್ರಕಾರ ಮುಂದೆ ಏನಾಗುತ್ತೆ ಬೇಕಾರೆ ನೋಡೋಣ ಏನಾಗುತ್ತೆ ಅಂತೇಳಿ ಇದು ಮಾಡ್ಕೆ